ನಾನು ನನ್ನ ಫ್ರೆಂಡ್ ಮನೆಗೆ ಮದುವೆ ಫಂಕ್ಷನ್ ಇತ್ತುಂತ ಹೋಗಿದ್ದೆ ಆವಾಗ ಅಲ್ಲಿ ನನ್ನ ಫ್ರೆಂಡೆಲ್ಲ ಹೇಳಿದ್ರು ನನ್ನ ಫ್ರೆಂಡ್ಸೆಲ್ಲ ಹೇಳಿದ್ರು ಅಲ್ಲೊಂದು ಅಂಗಡಿಲ್ಲಿ ಜೀನ್ಸ್ ತುಂಬ ಚೆನ್ನಾಗಿದೆ ಅಲ್ಲಿ ಜೀನ್ಸ್ಗಳು ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಅದಕ್ಕೆ ಸರಿ ತೊಗೊಂಡು ನೋಡೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಹೋದ್ವಿ ಹೋದಾಗ ಅಲ್ಲಿ ತುಂಬ ಕಡಿಮೆ ಬೆಲೆಯಲ್ಲೂ ಇತ್ತು ಜಾಸ್ತಿ ಬೆಲೆಯಲ್ಲೂ ಇತ್ತು ಇನ್ನೂರು ಮುನ್ನೂರು ಈ ಥರವು ಹೇಳಿದ್ರು ಇನ್ನು ಐನೂರು ಆರುನೂರು ಈ ಥರವೂ ಇದೆ ಅಂತ ಹೇಳಿದ್ರು ಅವಾಗ ನಾವು ಸರಿ ಒಂದು ಐನೂರಲ್ಲಿ ತೊಗೋಳೋಣ ಅಂಥೇಳಿ ನೋಡಿ ಜೀನ್ಸ್ಗಳನ್ನ ತೆಗಿಸಿ ನಾವು ಸೆಲೆಕ್ಟ್ ಮಾಡ್ದೆ ಒಂದು ಎರಡು ಕಲರ್ನ ಅದರಲ್ಲಿ ಬಂದು ಒಂದು ನೀಲಿ ಒಂದು ಕಪ್ಪು ತೊಗೊಂಡು ಅದಲ್ಲಿ ಒಂದು ನನ್ನ ತಮ್ಮನಿಗೆ ಮತ್ತು ನನಗೊಂದು ತೊಗೊಂಡು ಆವಾಗ ತೊಗೊಂಡು ಮತ್ತೆ ಅಲ್ಲಿಗೆ ಹೋಗಿ ಹಾಕ್ಕೊಂಡು ಅದನ್ನು ನೋಡಿ ಹಾಕ್ಕೊಂಡು ಮತ್ತೆ ಹಾಕ್ಕೊಂಡಾದಮೇಲೆ ಒಂದು ಸರಿ ವಾಶ್ ಮಾಡೊಣಂಥೇಳಿ ತೊಳೆಯೊಣಂಥೇಳಿ ಅದನ್ನ ತೆಗೆದು ತೊಳೆಯೋಕ್ಕೆ ಹಾಕಿದಾಗ ಅದು ವೇಸ್ಟಾಯ್ತು ಯಾಕೆಂದ್ರೆ ತುಂಬ ಕಲರೆಲ್ಲ ಹೊಂಟೋಯ್ತು ದಾರಯೆಲ್ಲ ಬಿಡ್ತು ಒಂಥರ ಸುಕ್ಕು ಕಟ್ಟಂಗೆ ಆಗೋಯ್ತು ಬಟ್ಟೆ ಆದರೆ ಚೆನ್ನಾಗಿಲ್ಲ ಒಂಥರ ಕ್ವಾಲಿಟಿನೆ ಚೆನ್ನಾಗಿಲ್ಲ ಅನ್ನೊಂಗಾಗೋಯ್ತು ಸುಮ್ನೆ ಐನೂರು ರೂಪಾಯಿ ಕೊಟ್ಟಿದ್ದು ವೇಶ್ಟಾಯ್ತು ಮತ್ತೆ ನನ್ನ ತಮ್ಮನೂ ಬಂದು ಹೇಳಿದಾ ಚೆನ್ನಾಗಿಲ್ಲ ಅದು ಜೀನ್ಸು ಸುಮ್ನೆ ತೊಗೊಂಡು ಹಾಳಾಯ್ತು ದುಡ್ಡು ವೇಸ್ಟಾಯ್ತು ಅಂತ ಈ ಥರ ಹೇಳಿ ಮತ್ತೆ ಈಗ ಜೀನ್ಸು ಅಂದರೆ ಇನ್ನೊಂಥರ ಏನೆಂದ್ರೆ ಅದು ಜೀನ್ಸ್ ಹಾಕ್ಕೊಳೋದ್ರಿಂದ ಸರಿಯಾಗಿ ನಡಿಯೋಕ್ಕೆ ಆಗೊಲ್ಲ ಓಡಾಡೋಕ್ಕಾಗೊಲ್ಲ ಮತ್ತೆ ಕೂತ್ರೆ ಎದ್ದೇಳೊಕ್ಕಾಗೊಲ್ಲ ಮತ್ತೆ ಅದು ಹಾಕ್ಕೊಳೋದ್ರಿಂದ ಜನಗಳು ನೋಡೋ ದೃಷ್ಟಿಯೇ ಬೇರೆ ಥರ ಇರುತ್ತೆ ಅದು ಹೆಣ್ಣು ಮಕ್ಳಿಗೆ ಸೂಕ್ತ ಅಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ ಯಾಕೆಂದ್ರೆ ನಾವು ಈಗ ಯೂಸ್ ಮಾಡಿ ನೋಡಿರ್ತೀವಿ ನಾವೂ ಮತ್ತೆ ಆ ಜೀನ್ಸ್ ಅಲ್ಲಿ ತೊಗೊಂಡಿದ್ದು ಅಂಗಡಿಯಲ್ಲಿ ವೇಸ್ಟಾಯ್ತು ಮನೆಯಲ್ಲಿ ಕೂಡ ಸ್ವಲ್ಪ ಹೇಳಿದ್ರು ನಮಗೆ ಮದುವೆ ಫಂಕ್ಷನ್ ಇದ್ದಿದ್ರಿಂದ ನಾವು ಅದ್ನ ತೊಗೊಂಡಿದ್ದು ಇಲ್ಲಾಂದ್ರೆ ನಾನು ತೊಗೊಳ್ತಾನೇ ಇರಲಿಲ್ಲ ಜೀನ್ಸ್ನ ಇಲ್ಲ ಅರ್ಜೆಂಟಾಗಿ ಬೇಕು ಅಂಥೇಳಿ ತೊಗೊಂಡಿದ್ದು ಇಲ್ಲಾಂದ್ರೆ ನಾನು ಬೇರೆ ಬಟ್ಟೆಯೇ ಪರ್ಚೇಸ್ ಮಾಡ್ತಿದ್ದೆ ತೊಗೋತಿದ್ದೆ ಬೇರೆದನ್ನೆ ಇದೂ ಸಡನ್ಲಿ ಹೇಳಿದ್ರಲ್ಲ ತುಂಬ ಚನ್ನಾಗಿದೆ ಅಂಥೇಳಿ ಅದಕ್ಕೋಸ್ಕರ ತೊಗೊಂಡಿದ್ದು ಆದರೆ ಅದು ತುಂಬ ಲಾಸ್ ಆಯ್ತು ವೇಸ್ಟೇ ಆಗೋಯ್ತು ದುಡ್ಡು ಕೊಟ್ಟಿದೆಲ್ಲ ಸುಮ್ನೆ ವ್ಯರ್ಥಾಗೋಯ್ತು ಇದು ಅದಕ್ಕೋಸ್ಕರ ಇನ್ಮುಂದೆ ಜೀನ್ಸ್ ತೊಗೊಳೋದು ನನಗೆ ಅಷ್ಟಾಗಿ ಇಷ್ಟ ಆಗ್ತಿಲ್ಲ